ಲ್ಯಾಪ್ ಟಾಪು ನಾನು ಸುಮಾರು ಹದ್ನೈದು ವರ್ಷದ ಹಿಂದೆ ತಗೊಂಡೆ ಆಗ ಒಂದು ಹ್ಯಾಂಡಿಯಾಗಿರಲಿ ಅಂದ್ಬಿಟ್ಟು ಒಂದು ಸಣ್ಣ ಪಾಕೆಟ್ ಲ್ಯಾಪ್ ಟಾಪು ತಗೊಂಡೆ ಲಾಪ್ ಟಾಪು ಅಂದರೆ ಗೊತ್ತಲ್ಲ ಅದು ಈ ಈ ಡೆಸ್ಕ್ಟಾಪ್ಗಳಿರುತ್ತಲ್ಲಅದಕ್ಕೂ ಇದಕ್ಕೂ ಬಹಳ ಅನುಕೂಲ ಇರುತ್ತೆ ಏನಪ್ಪ ಅಂದರೆ ಕರೆಂಟ್ ಹೋದರೂ ಇದು ರನ್ ಆಗ್ತಾನೇ ಇರುತ್ತೆ ಯಾವುದೇ ಒಂದು ಸಮಸ್ಯೆ ಇಲ್ಲ ಒನ್ ಅವರ್ ಟು ಅವರ್ ಥ್ರೀ ಅವರ್ಸು ಕರೆಂಟ್ ಇಲ್ಲಾಂದರೂ ಕಂಟಿನ್ಯುಸಾಗಿ ರನ್ ಮಾಡ್ಬೋದು ಮತ್ತು ಕರೆಂಟ್ ಬಂದಮೇಲೆ ಆಟೋಮೆಟಿಕಾಗಿ ಚಾರ್ಜ್ ಆಗ್ತಾಯಿರುತ್ತೆ ಇದು ಭಾಳ ಅನುಕೂಲ ಒಂದು ಎರಡನೇದು ವೆಯ್ಟು ತುಂಬ ಕಡಿಮೆ ಇರುತ್ತೆ ಅದಕ್ಕೆ ಯಾವುದೇ ಅಡಿಷ್ನಲ್ ಕನೆಕ್ಷನ್ಸ್ ಇರೋದಿಲ್ಲ ಡೆಸ್ಕ್ಟಾಪಲ್ಲಾದರೆ ಆ ಮಾನಿಟ್ರ್ ಕನೆಕ್ಟ್ ಮಾಡು ಇದಕ್ಕೊಡು ಪವರ್ ಸಪ್ಲಯ್ ಕೊಡು ಈ ಥರ ಕನೆಕ್ಷನ್ಗಳು ವಿಪರೀತ ಇರೋದರಿಂದ ಅದು ಆಮೇಲೆ ಡೆಸ್ಕ್ ಮೇಲೆಯೇ ಇಟ್ಕೊಂಡಿರಬೇಕು ನಾವು ಅಲ್ಲೇ ಕೂತ್ಕೊಬೇಕು ಆದರೆ ಇದು ವೆರಿ ಹ್ಯಾಂಡಿ ನಮ್ಮ ಬ್ಯಾಗಲ್ಲಿ ಹಾಕ್ಕೊಬೋದು ನಮ್ಮ ಪಾಡಿಗೆ ನಾವು ಓಡಾಡ್ತಾಯಿರ್ಬೊದು ಯಾವುದೇ ಒಂದು ಸಮಸ್ಯೆ ಇಲ್ಲ ಈಗ ನಾವೆಲ್ಲೋ ಸೈಟ್ಗೋಗ್ತಿವಿ ಅಲ್ಲಿ ನಮಗೆ ಅಲ್ಲೇ ಕೂತ್ಕೊಂಡು ಡಿಕ್ಟೇಟ್ ಮಾಡಿದ್ದನ್ನು ನಾವು ಟೈಪ್ ಮಾಡ್ಕೊಬೋದು ಅಥ್ವಾ ಅಲ್ಲೇ ಒಂದು ಕ್ಯಾಮ್ರಾ ಫೋಟೋ ತಗೊಳ್ಬೋದು ಹೀಗೆ ನಾವು ಉಪಯೋಗ ಮಾಡೋದರಲ್ಲಿದೆ ಹಾಗಂತ ನಾವದನ್ನು ಸೆಕ್ಯೂರ್ ಮಾಡಬೇಕು ಇಲ್ಲಾಂದ್ರೆ ಏನಾಗುತ್ತೆ ಈ ವೈರಸ್ ಅಟ್ಯಾಕ್ ಆಯ್ತಂದರೆ ಇರೋ ಡಾಟಾ ಎಲ್ಲ ಹೋಗ್ಬಿಡುತ್ತೆ ಅದಕ್ಕೆ ನಾವು ಏನ್ಮಾಡಬೇಕು ಆ್ಯಂಟಿ ವೈರಸ್ ಇದ್ರಲ್ಲಿ ಹಾಕ್ಕೋಬೇಕು ನಿಜ ಹಾಕಿಕೊಂಡ್ರೆ ಸೇಫ್ಟಿ ಆಗಿರುತ್ತೆ ಎಲ್ಲ ಇನ್ಫರ್ಮೇಷನ್ಸ್ ಇರುತ್ತೆ ಯಾವುದೇ ತೊಂದರೆ ಇಲ್ಲ ಸೊ ಈ ಥರ ಇದೆ ಆದ್ದರಿಂದ ಲ್ಯಾಪ್ ಟಾಪು ಈ ಡೆಸ್ಕ್ಟಾಪ್ನ ಓವರ್ಟೇಕ್ ಮಾಡಿತು ಅದರಲ್ಲೂ ತುಂಬ ವೆರೈಟಿಸ್ ಇದೆ ಅಂತ ಇಟ್ಕೊಳ್ಳಿ ಏನು ಇವಾಗೆಲ್ಲ ಆ್ಯಪಲ್ ಕಂಪ್ನಿ ಅವ್ರದ್ದು ಒಂದು ಲ್ಯಾಪ್ ಟಾಪೇ ಮೂರು ಲಕ್ಷ ನಾಲ್ಕು ಲಕ್ಷ ಆ ಥರ ಇರುತ್ತೆ ಕಾಸ್ಟ್ ಇದ್ದರೂ ಅಷ್ಟೇ ಅದು ಚೆನ್ನಾಗಿ ವರ್ಕ್ ಆಗುತ್ತೆ ಗ್ರಾಫಿಕ್ಸ್ ಚೆನ್ನಾಗಿರುತ್ತೆ ಹೆಚ್ ಡಿ ಇರುತ್ತೆ ಸೊ ಹೀಗೆ ಲ್ಯಾಪ್ಟಾಪಲ್ಲಿ ಸಾಕಷ್ಟು ಸೌಲಭ್ಯಗಳಿದೆ ಮೆಯ್ನಾಗಿ ಮೊಬಿಲಿಟಿ ನಾವು ಎಷ್ಟು ಬೇಕಾದ್ರೂ ಅದು ಎಲ್ಲಿ ಬೇಕಾದ್ರು ತಗೊಂಡೋಗ್ಬೊದು ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ಹಿಂದುಗಡೆ ಗಾಡೀಲಿ ಹೋಗೊವಾಗಲೂ ಆರಾಮಾಗಿ ಹೋಗ್ಬೊದು ಯಾವುದೇ ಪ್ರಾಬ್ಲಮ್ ಇಲ್ಲ ಲ್ಯಾಪ್ ಟಾಪು ಅನೇಕ ಕಲರ್ಗಳಲ್ಲಿ ಸಿಗುತ್ತೆ ಇವತ್ತಿನ ದಿನ ಲ್ಯಾಪ್ ಟಾಪು ಇಲ್ಲದೇ ಇರುವಂಥ ಮನೆಗಳೇ ಇಲ್ಲ ಲ್ಯಾಪ್ ಟಾಪು ಹುಡುಗರಿಂದ ಹಿಡಿದು ಈಗ ಸ್ಕೂಲ್ಗಳಲ್ಲೂ ಅಷ್ಟೆ ಲ್ಯಾಪ್ ಟಾಪ್ ನೋಡಿದ್ದೀರಲ್ಲ ಸ್ಕೂಲ್ಗಳಲ್ಲಂತೂ ಮಕ್ಕಳಿಗೆ ಅದರಲ್ಲೇ ಈಗ ಎಜ್ಯುಕೇಷನ್ ವಿದ್ಯಾಭ್ಯಾಸ ಹೇಳ್ಕೊಡ್ತಾಯಿದ್ದಾರೆ ಆಮೇಲೆ ಅದರಲ್ಲಿ ಇಂಟರ್ನೆಟ್ ಎಲ್ಲ ಬರುತ್ತೆ ಇಂಟರ್ನೆಟ್ ಯೂಸ್ ಮಾಡ್ಬೋದು ಇಂಟರ್ನೆಟಿಂದ ನಾವು ತಿರುಗಾ ಗ್ಲೋಬಲ್ ಅಂತೆಲ್ಲ ಹಾಕಿಕೊಂಡರೆ ಅಲ್ಲಿ ಜಿ ಅದ್ರಲ್ಲಿ ಕೂಡ ಸಾಕಷ್ಟು ಇನ್ಫಾರ್ಮೇಷನ್ಗಳು ಸಿಗುತ್ತೆ ಸೊ ಇವತ್ತಿನ ದಿನ ಲ್ಯಾಪ್ ಟಾಪ್ ಇಲ್ಲದೇ ಇರುವಂಥ ಮನೆಯೂ ಇಲ್ಲ ಲ್ಯಾಪ್ ಟಾಪ್ ಯೂಸ್ ಮಾಡದೇ ಇರುವಂಥ ಜನರೂ ಇಲ್ಲ ಲ್ಯಾಪ್ ಟಾಪಲ್ಲೆ ನಾವು ಎಲ್ಲ ಕೆಲಸಗಳನ್ನೂ ಮಾಡ್ಬೊದು ಡ್ರಾಯಿಂಗ್ ಮಾಡ್ಬೋದು ಎಕ್ಸ್ ಎಲ್ ಫೈಲ್ ಇರುತ್ತೆ ಅದನ್ನು ಯೂಸ್ ಮಾಡ್ಬೋದು ಮೈಕ್ರೋಸಾಫ್ಟ್ ಇರುತ್ತೆ ಹೀಗೇ ಅನೇಕ ಉಪಯೋಗಗಳಿದೆ ಲ್ಯಾಪ್ ಟಾಪಲ್ಲಿ ಇನ್ಫರ್ಮೇಷನ್ ಒಂದೇ ಅಲ್ಲ ಅದು ಕ್ಯಾಲ್ಕುಲೇಷನ್ ಮಾಡುತ್ತೆ ನಮ್ಮ ಕ್ಯಾಲ್ಕುಲೇಟರ್ ಥರ ಅದ್ಭುತವಾಗಿ ಕ್ಯಾಲ್ಕ್ಲೇಷನ್ ಮಾಡುತ್ತೆ ಯಾವುದೇ ಒಂದು ಸ್ಟೇಟಮೆಂಟನ್ನು ನಾವು ಅದರಲ್ಲಿ ಎಕ್ಸ್ ಎಲ್ ಶೀಟಲ್ಲಿ ಮಾಡ್ಬೋದು ಅಥ್ವಾ ವರ್ಡ್ಸ್ ಟು ವರ್ಡ್ಸ್ ಡಬ್ಲ್ಯೂ ಎಸ್ ಎಲ್ ಮಾಡ್ಬೋದು ಹೀಗೆ ಅನೇಕ ಉಪ್ಯೋಗಗಳಿದೆ ಈಗ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರು ಅಷ್ಟೆ ಒಂದು ಡ್ರಾಯಿಂಗ್ ಮಾಡ್ಬೇಕಾದ್ರೆ ಲ್ಯಾಪ್ ಟಾಪಲ್ಲಿ ಆರಾಮಾಗಿ ಕೂತ್ಕೊಂಡು ಮಾಡ್ಕೊಬೋದು ಡ್ರಾಯಿಂಗ್ ಮಾಡಿ ಅದನ್ನು ಪ್ರಿಂಟ್ ಕೂಡ ತಗೋಬೋದು ಥ್ರೀ ಥ್ರೀ ವೇ ತ್ ಥ್ರೀ ಡಿನಲ್ಲಿ ಕೂಡ ಅದೂ ಮಾಡೋ ಥರ ಬೇಕಾದಷ್ಟು ಪ್ರೋಗ್ರಾಮ್ಗಳೆಲ್ಲ ಬಂದಿದೆ ಸಾಕಷ್ಟು ಈಗ ಡೆವ್ಲಪ್ಮೆಂಟ್ಸ್ ಆಗ್ತಾನೇ ಇದೆ ಆಗಿದೆ ಸೊ ಹಾಗಾಗಿ ಲ್ಯಾಪ್ ಟಾಪ್ ಅನ್ನೋದು ಇವತ್ತಿನ ದಿನ ಪ್ರತಿಯೊಬ್ರಿಗೂ ಉಪಯೋಗವಾಗಿದೆ ಅವನು ವಿಜ್ಞಾನಿಯಾಗಲಿ ಇಲ್ಲ ಇಂಜಿನಿಯರ್ ಆಗಲಿ ಇಲ್ಲ ವಿಧ್ಯಾರ್ಥಿ ಆಗಲಿ ಇಲ್ಲ ಆಫೀಸಲ್ಲಿ ಆಫೀಸ್ ಇವ ಆಫೀಸಂದರೆ ಮೊದಲೆಲ್ಲ ಈ ಟೈಪ್ರೈಟ್ರಗಳು ಇಟ್ಕೊಂಡಿರ್ತಾಯಿದ್ರು ಕುಟ್ಟ ಕುಟ್ಟ ಕುಟ್ಟಾ ಅಂಥೇಳಿ ಆದ್ರೆ ಫಾಸ್ಟು ಇರಲಿಲ್ಲ ಮೆಮೋರಿನು ಇರ್ತಾಯಿಲ್ಲ ಹೀಗೆ ಬಹಳ ಡಿಸ್ಅಡ್ವಾಂಟ್ ಇತ್ತು ಅದಕ್ಕೆ ಸ್ಪೆಸಿಫಿಕ್ಕಾಗಿ ಇಂಥವ್ರ ಪ್ರೊಫೆಶ್ನಲ್ಸೇ ಬೇಕು ಅದನ್ನು ಪರಿಣಿತಿ ಮಾಡಿರೋವ್ರು ಮಾತ್ರ ಅದು ಉಪಯೋಗಕ್ಕೆ ಬರ್ತಾಯಿತ್ತು ಆದರೆ ಇವತ್ತು ಲ್ಯಾಪ್ ಟಾಪ್ ಆ ಥರ ಇಲ್ಲ ಎನಿಬಡಿ ಕ್ಯಾನ್ ಆಪ್ರೇಟ್ ಯಾರು ಬೇಕಾದ್ರು ಅದ್ರಲ್ಲಿ ಮಾತಾಡ್ಬೋದು ಉಪಯೋಗಿಸ್ಬೋದು ತುಂಬ ಈಸಿ ಆಪ್ರೇಷನ್ ಇದೆ ಪ್ರತಿಯೊಬ್ಬರೂ ಒಂದೇ ಈ ಗೊತ್ತಿಲ್ದವ್ರು ಕೂಡ ಬೆಟ್ಟುಗಳಲ್ಲಿ ಭಾಳ ಸಾಫ್ಟಾಗಿ ಯುಟ್ಲೈಸ್ ಮಾಡ್ಕೊಬೋದು ಮತ್ತು ಅದರಲ್ಲಿ ಲ್ಯಾಪ್ ಟಾಪಲ್ಲಿ ಇನ್ನೂ ಒಂದು ಅಡ್ವಾಂಟೇಜ್ ಏನೆಂದರೆ ಅಲ್ಲಿ ರೋಲಿಂಗ್ ಎಲ್ಲನೂ ಬರಿ ಒಂದೇ ಬೆಟ್ಟಲ್ಲಿ ನಾವು ಕರ್ಸರ್ನ ಎಲ್ಲಿಗೆ ಬೇಕಾದ್ರೂ ತಗೊಂಡೋಗ್ಬೊದು ಹೇಗೆ ಬೇಕಾದ್ರೂ ಮೂವ್ ಮಾಡ್ಬೋದು ಎಷ್ಟು ಬೇಕಾದ್ರೂ ನಾವು ಕೆಳಗಡೆ ಸ್ಕ್ರಾಲ್ ಅಂತೀವಿ ಎಳ್ಕೊಂಡ್ಬರ್ಬೋದು ಮುಂದಕ್ಕೆ ಹೋಗ್ಬೋದು ಹಿಂದಕ್ಕೆ ಹೋಗ್ಬೋದು ಹಾಗಾಗಿ ಇವತ್ತಿನ ದಿನ ಒನ್ ಒನ್ ಒನ್ ಫಿಂಗರ್ ಆಪ್ರೇಷನಲ್ಲಿ ನಾವು ಮೊಬಲಿನ ಮೊಬೈಲ್ನ ಯುಟ್ಲೈಸ್ ಮಾಡ್ಕೊಬೋದು ಹೀಗೆ ಮೊಬೈಲಿಂದ ನಾವು ಮೊಬೈಲ್ ಲ್ಯಾಪ್ ಟಾಪ್ನ ಒಂದು ಉಪಯೋಗ ನೋಡ್ತಾಯಿದ್ದರೆ ಲೆಕ್ಕನೇ ಇಲ್ಲ ಎಷ್ಟು ಉಪಯೋಗ ಆಗ್ತಾಯಿದೆ ಅಂದರೆ ಅಷ್ಟು ಉಪಯೋಗ ಆಗ್ತಾಯಿದೆ ಮೆಯ್ನಾಗಿ ಈ ಪವರ್ ಹೋದರೂ ಏನು ಸಮಸ್ಯೆ ಇಲ್ಲ ಒಂದು ಎರಡನೇದು ವೆ ವೆಯ್ಟ್ ಇಲ್ಲದೇ ಇರೋದರಿಂದ ಅದು ತುಂಬ ಅನುಕೂಲವಾಗಿದೆ ಹ್ಯಾಂಡಿ ಅಂತಾರಲ್ಲ ಹಾಗೆ ಎಲ್ಲಿಗೆ ಬೇಕಾದ್ರು ಅದನ್ನು ಕ್ಯಾರಿ ಮಾಡ್ಬೋದು ನಾವು ಯಾವುದೇ ಸಮಸ್ಯೆ ಇಲ್ಲ ಮತ್ತು ಕಾಸ್ಟ್ ಕೂಡ ಇವತ್ತು ಸಾಕಷ್ಟು ಕಡಿಮೆ ಮಾಡಿದ್ದಾರೆ ನಾನು ತಗೊಂಡಾಗ ಎಪ್ಪತ್ತು ಎಂಬತ್ತು ಸಾವಿರ ಇದ್ದಂಥ ಲ್ಯಾಪ್ ಟಾಪು ಇವತ್ತೆಲ್ಲ ಹದ್ನೈದು ಇಪ್ಪತ್ತು ಸಾವಿರಕ್ಕೆಲ್ಲ ಸಿಗ್ತಾಯಿದೆ ಒಳ್ಳೊಳ್ಳೆ ಲ್ಯಾಪ್ ಟಾಪ್ ಬೇಕೆಂದರೆ ಜಾಸ್ತಿ ಖರ್ಚ್ಮಾಡ್ಬೇಕಾಗುತ್ತೆ ಇರಲಿ ಆದರೂ ಲ್ಯಾಪ್ ಟಾಪಲ್ಲೆ ನಾವು ಪೂರ್ತಿ ಗ್ಲೋಬಲ್ಲು ಇಡೀ ಪ್ರಪಂಚನೇ ಕನೆಕ್ಟ್ ಮಾಡ್ಬೋದು ಇಂಟರ್ನೆಟ್ ಉಪಯೋಗಿಸಿದ್ರೆ ನಾವು ಅಮೇರಿಕದಲ್ಲಾದ್ರು ಕೂತಿರಲಿ ಇಲ್ಲಾದ್ರು ಕೂತಿರಲಿ ಇವತ್ತಿನ ದಿನ ವಾಟ್ಸಪ್ ಕೂಡ ಲ್ಯಾಪ್ ಟಾಪಲ್ಲೆ ಮಾಡ್ಬೋದು ಸೊ ಹೀಗೆ ಲ್ಯಾಪ್ ಟಾಪು ಬೇಕಾದಷ್ಟು ಉಪಯೋಗ ಲ್ಯಾಪ್ ಟಾಪಲ್ಲಿ ನಾವು ಏನೇ ಟೈಪ್ ಮಾಡಿದ್ರೂ ಅದನ್ನು ಪ್ರಿಂಟ್ಗೂ ಪ್ರಿಂಟ್ಗೂ ಕೊಡ್ಬೋದು ಕಮ್ಯಾಂಡು ಸ್ಕ್ಯಾನಿಂಗ್ ಮಾಡ್ಬೋದು ನಾವು ಯಾವುದೇ ಡಾಕ್ಯುಮೆಂಟ್ ಇವತ್ತು ಕಳಿಸ್ಬೇಕೆಂದರೆ ಲ್ಯಾಪ್ ಟಾಪಲ್ಲೇ ನಾವು ಎಲ್ಲ ಮಾಡ್ಬೋದು ಸೊ ಹೀಗೆ ಸ್ಕ್ಯಾನರ್ ಕೂಡ ಆಗುತ್ತೆ ಪ್ರಿಂಟರಲ್ಲೂ ಕೂಡ ಪ್ರಿಂಟ್ರುಗು ಕೂಡ ಕಮೆಂಟ್ ಕೊಡ್ಬೋದು ಹೀಗೆ ಮತಾಡ್ತಾ ಹೀಗೆ ಸಾಕಷ್ಟು ಅನುಕೂಲಗಳಿದೆ ಲ್ಯಾಪ್ ಟಾಪು ಉಪ್ಯೋಗಿಸ್ದೆ ಇರೊ ಜನನೇ ಇಲ್ಲ ಇವಾಗ ಅಷ್ಟು ಅನುಕೂಲ್ವಾಗಿದೆ ಮತ್ತು ಲ್ಯಾಪ್ ಟಾಪು ನಾವು ಎಲ್ಲಿಗೆ ಬೇಕಾದ್ರು ತಗೊಂಡು ಹೋಗ್ಬೋದು ಈಗ ಎಜ್ಯುಕೇಷನ್ ಕೂಡ ಲ್ಯಾಪ್ ಟಾಪಲ್ಲೆ ನಡಿಯುತ್ತೆ ಈಗ ಇದು ಎಕ್ಸೈಸ್ಗಳು ಅದರಲ್ಲೆ ಕೊಡ್ತಾರೆ ಇನ್ನು ಹೋಮ್ವರ್ಕ್ ಎಲ್ಲ ಅದರಲ್ಲೆ ಮಾಡ್ಬೋದು ಸೊ ಹೀಗೆ ಎಷ್ಟು ನಾವು ಯುಟ್ಲೈಸ್ ಮಾಡ್ಬೋದು ಲ್ಯಾಪ್ ಟಾಪಿಂದ ಅಂದರೆ ಲ್ಯಾಪ್ ಟಾಪು ಉಪಯೋಗಿಸ್ದೆ ಇರುವಂಥ ಜನರೇ ಇಲ್ಲ ಇವಾಗ ಸೊ ಹೀಗೆ ನಾವು ಏನೆಂದರೆ ಹಿಂದೆ ಥರ ಕಷ್ಟಪಡೋವಂಥದ್ದೇನಿಲ್ಲ ಸೊ ಎಲ್ಲ ಬೆರಳು ಉಪಯೋಗಿಸ್ಬೇಕು ಗೊತ್ತು ಅದು ಗೊತ್ತಿರೋರು ಮಾತ್ರ ಉಪಯೋಗ್ಸೋಕಾಗುತ್ತೆ ಅಂಥೇಳಿ ನಾವು ಏನು ಆ ಥರ ಏನಿಲ್ಲ ಇದು ಭಾಳ ಅನುಕೂಲವಾಗಿದೆ ಭಾಳ ಹ್ಯಾಂಡಿಯಾಗಿದೆ ಆಮೇಲೆ ಈಗ ಮಕ್ಕಳಿಗೆಲ್ಲ ಲ್ಯಾಪ್ ಟಾಪಲ್ಲೇ ಗೇಮ್ಸ್ ಆಡೋದಕ್ಕೆ ಭಾಳ ಅನುಕೂಲ ಈ ಎಳೆ ಮಕ್ಕಳು ಮೂರು ವರ್ಷ ಎರ್ಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ಮಕ್ಕಳು ಮ ಕೂಡ ಇದರಲ್ಲಿ ಡ್ರಾಯಿಂಗ್ ಬರೆಯೋದು ಆಗಿರ್ಬೋದು ಅಥ್ವಾ ಗೇಮ್ಸು ಅದ್ರಲ್ಲಿ ಎಂಥೆಂಥ ಗ್ಯಾಮ್ ಗೇಮ್ಸ್ಗಳಿವಾಗ ಡೌನ್ಲೋಡ್ ಮಾಡಿಕೊಂಡ್ರೆ ಆಟ ಆಡ್ಬೋದು ಅದರಲ್ಲಿ ಇಬ್ಬರು ಮೂರುಜನ ಹುಡುಗ್ರು ಒಂದೇ ಸಲ ಆಟ ಆಡೋ ಥರ ಎಲ್ಲ ಪ್ರಾವಿಶನ್ಸ್ ಬಂದಿದೆ ಸೊ ಎ ಎಲ್ರಿಗೂ ಒಂದೊಂದು ಮೌಸು ಅಥ್ವಾ ರಿಮೋಟ್ ಕಂಟ್ರೋಲ್ ಇಟ್ಕೊಂಡು ಅದರಲ್ಲೆ ಸಾಕಷ್ಟು ಆಟಗಳು ಆಡ್ತಾಯಿರ್ಬೋದು ಒಳ್ಳೆ ಮನೋರಂಜನೆ ಕೊಡುತ್ತೆ ಒಳ್ಳೆ ಜ್ಞಾನ ಕೊಡುತ್ತೆ ಒಳ್ಳೆ ಯಾವುದೇ ಯಾರೇ ಹ್ಯಾಂಡ್ ರೈಟಿಂಗಲ್ಲಿ ಎಷ್ಟೇ ವೀಕ್ ಆಗಿದ್ರೂ ಲ್ಯಾಪ್ ಟಾಪಲ್ಲಿ ಉಪಯೋಗಿಸ್ಕೊಂಡ್ರೆ ಎಷ್ಟು ಬೇಕಾದರೂ ನೀಟಾಗಿ ಬರುತ್ತೆ ಒಂದು ಶಿಸ್ತಾಗಿ ಬರುತ್ತೆ ಯಾರು ಬೇಕಾದ್ರು ಓದ್ಬೋದು ಈಗ ನಾವು ಕೈಯ್ಯಲ್ಲಿ ಬರೆಯೋವಾಗ ಅಷ್ಟೂ ಒಬ್ಬರು ಬರ್ದಿದ್ದು ಇನ್ನೊಬ್ಬರು ಓದೋದು ಕಷ್ಟ ಆಗುತ್ತೆ ಆದರೆ ಲ್ಯಾಪ್ ಟಾಪಲ್ಲಿ ಆ ಥರ ಇಲ್ಲ ಯ ಯಾರೇ ಏನೇ ಟೈಪ್ ಮಾಡಲಿ ಎ ಅಂದರೆ ಅದು ಎನೇ ಟೈಪ್ ಆಗುತ್ತೆ ಆಮೇಲೆ ಒಂದೇ ಪ್ಯಾಟ್ರನಲ್ಲಿ ಟೈಪ್ ಆಗುತ್ತೆ ಭಾಳ ಸಿಸ್ಟಮಾಗಿರುತ್ತೆ ಅಚ್ಕಟ್ಟಾಗಿ ಇರುತ್ತೆ ನೀಟಾಗಿರುತ್ತೆ ಸೊ ಹಾಗಾಗಿ ಲ್ಯಾಪ್ ಟಾಪಲ್ಲಿ ಬಹಳ ಅನುಕೂಲ್ಗಳಿದೆ ಗೇಮ್ಸ್ ಆಯಿತು ಒಂದು ಕ್ರಿಕೆಟ್ ನೋಡಬೇಕು ಎಲ್ಲೋ ಆಸ್ಟ್ರೇಲಿಯಾಲಿ ನಡೀತಾಯಿರುತ್ತೆ ಇಲ್ಲಿ ಕೂತ್ಕೊಂಡು ಲ್ಯಾಪ್ ಟಾಪಲ್ಲಿ ನೋಡ್ಕೊಬೋದು ಸೊ ಹಾಗಾಗಿ ಇವತ್ತಿನ ದಿನ ಯಾವುದೇ ಒಂದು ಮೀಟಿಂಗ್ಗಳು ಅದರಲ್ಲೇ ಹತ್ತು ಜನ ಒಟ್ಟಿಗೆ ಕೂತ್ಕೊಂಡು ಬೇರೆಬೇರೆ ಒಬ್ಬರು ಅಮೇರಿಕ್ದಲ್ಲಿ ಇರ್ಬೋದು ಒಬ್ಬರು ಭಾರತ್ದಲ್ಲಿ ಇರ್ಬೋದು ಇನ್ನೊಬ್ಬರು ಯಾವುದೋ ವಿಲೇಜಲ್ಲಿ ಇರ್ಬೋದು ಹೀಗೆ ಅನೇಕ ದೇಶಗಳಲ್ಲಿ ಇದ್ದರೂ ಒಟ್ಟಿಗೆ ಕೂತ್ಕೊಂಡು ಒಂದೇ ವಿಚಾರಾನ ಮಾತಾಡಬೇಕು ಮೀಟಿಂಗ್ ಮಾಡ್ಬೋದು ಹೀಗೆ ಮೀಟಿಂಗ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಬಿಸ್ನೆಸ್ಗೆ ಅನುಕೂಲ ಆಗುತ್ತೆ ಸ್ಪೋಟ್ಸ್ಗೆ ಅನುಕೂಲ ಆಗುತ್ತೆ ಪ್ರತಿಯೊಂದಕ್ಕೂ ಅನುಕೂಲ ಆಗುತ್ತೆ ಹೀಗಾಗಿ ಇವತ್ತಿನ ದಿನ ನಾವು ಲ್ಯಾಪ್ ಟಾಪ್ನ ಇಲ್ಲದೇ ಜೀವನಾನೆ ಇಲ್ಲ ಅನ್ನೋ ಥರ ಆಗಿದೆ ಆಮೇಲೆ ಕಣ್ಣಿಗೆ ಅದು ತೊಂದರೆ ಆಗ್ಬೋದು ಹೇಗೆ ಅಂತಿರಾ ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇರುತ್ತಲ್ಲ ಹಾಗಾಗಿ ನಾವು ಕಣ್ಣಿನ ಪ್ರೊಟೆಕ್ಷನ್ ಈಗ ಅದಕ್ಕೆಲ್ಲ ಪ್ರೊಟೆಕ್ಟಿವ್ ಸ್ಕ್ರೀನ್ಸೆಲ್ಲ ಬರುತ್ತೆ ಸೊ ಹಾಗಾಗಿ ಪ್ರೊಟೆಕ್ಟಿವ್ ಸ್ಕ್ರೀನ್ ಏನಿದೆ ಅದನ್ನ ಉಪಯೋಗಿಸ್ಕೊಬೋದು ಉಪಯೋಗಿಸ್ಕೊಂಡು ನಾವು ನಮ್ಮ ಕಣ್ಣನ್ನು ರಕ್ಷಣೆ ಮಾಡ್ಕೊಬೋದು ನಾವು ತುಂಬ ಲ್ಯಾಪ್ ಟಾಪನ್ನ ನೋಡೋದು ಅನಾನುಕೂಲ ಆಗುತ್ತೆ ಸೊ ಹಾಗಾಗಿ ಅದಕ್ಕೆ ನಾವು ಕೆಲವು ಎಕ್ಸೈಜ್ಗಳು ಮಾಡ್ಕೋಬೇಕಾಗುತ್ತೆ ಕತ್ತಿಗೆ ಮತ್ತು ಕಣ್ಣಿಗೆ ಇದಕ್ಕೆಲ್ಲ ಎಕ್ಸೈಜ್ಗಳು ಮಾಡಿಕೊಳ್ಬೇಕಾಗುತ್ತೆ ಸೊ ಹೀಗೆ ಇವತ್ತಿನ ದಿನ ಲ್ಯಾಪ್ ಟಾಪಿಂದ ಎಷ್ಟು ಅದ್ಭುತ ಪರಿಣಾಮಗಳಾಗಿದೆ ಅದ್ಭುತ ಅಡ್ವೆಂಚರ್ಸ್ ಆಗಿದೆ ಅದರಲ್ಲೇ ಇನ್ನೂ ಶೋಧನೆಗಳು ನಡಿತಾನೇ ಇದೆ ಇನ್ನೂ ಎಷ್ಟು ವಿಚಾರಗಳು ಅದರಲ್ಲಿ ಇಡ್ಬೋದು ಮಾಡ್ಬೋದು ಅಂತ ಮಾಡ್ತಾನೇ ಇದ್ದಾರೆ